ನಮ್ಮ ಸ್ಥಳದ ಪ್ರವಾಸಿ ಸ್ಥಳದ ಪ್ರವಾಸೋದ್ಯಮ ಸುಧಾರಿಸಲು ನಾವು ಗ್ರಾಮ ಪಂಚಾಯ್ತಿಗೆ ಏನೆಂದು ಶಿಫಾರಸ್ಸು ಮಾಡುತ್ತೇವೆ ಎಂದರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಬರುವ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಹಾಳಾಗಿವೆ ಅವುಗಳನ್ನು ಸುಸಜ್ಜಿತವಾಗಿ ಗ್ರಾಮ ಪಂಚಾಯಿತಿ ಅವರು ರೆಡಿ ಮಾಡಿಸಿದರೆ ಬೇರೆ ಒಂದು ಸ್ಥಳದಿಂದ ಹಲವಾರು ಜನಸಾಮಾನ್ಯರು ನಮ್ಮ ಪ್ರದೇಶಕ್ಕೆ ಬಂದು ಅಲ್ಲಿರೋ ಪ್ರೆಕ್ಷಣೀಯ ಸ್ಥಳಗಳನ್ನು ನೋಡಿ ಆನಂದಿಸುವರು ಇದರಿಂದ ನಮ್ಮ ಗ್ರಾಮ ನಮ್ಮ ಊರಿಗೆ ನಮ್ಮ ಗ್ರಾಮ ಪಂಚಾಯ್ತಿಗೆ ನಮ್ಮ ಹೋಬಳಿ ಈ ನಮ್ಮ ತಾಲ್ಲೂಕಿಗೊಂದು ಒಳ್ಳೆಯ ಹೆಸರು ಬರುತ್ತದೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಗ್ರಾಮವನ್ನು ಗುರುತಿಸುವರು ಅದೇ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ನಮ್ಮ ಗ್ರಾಮವನ್ನು ಗುರುತಿಸಿ ನಮ್ಮ ಗ್ರಾಮಕ್ಕೆ ಏನಾದರೊಂದು ಹವಾರ್ಡ್ ಕೊಡುತ್ತಾರೆ ಈ ರೀತಿ ನಮ್ಮ ಸ್ಥಳದಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ತಕ್ಕಮಟ್ಟಿಗೆ ಆದ ಅದನ್ನೂ ಡೆವಲಪ್ಮೆಂಟ್ ಮಾಡಿದರೆ ತುಂಬ ದೂರದಿಂದ ಜನ ಸಾಮಾನ್ಯರು ಬಂದು ವೀಕ್ಷಣೆ ಮಾಡಿ ಅದರಿಂದ ಬರುವ ಹಣವನ್ನು ನಾವು ಮತ್ತೆ ಅದಕ್ಕೆ ಬಳಸಿಕೊಂಡು ಸುಸಜ್ಜಿತವಾಗಿ ಸ್ಥಳಗಳನ್ನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಟುಕೊಂಡರೆ ತುಂಬ ಅನುಕೂಲವಾಗುತ್ತೆ ಹಲವಾರು ಜನ ಸಾಮಾನ್ಯರಿಗೆ ಎಂದು ಹೇಳಲು ಇಷ್ಟಪಡುತ್ತೆ